ಹಲೋ ಮೇಡಮ್ ನೀವು ಟ್ರಾವೆಲ್ ಏಜೆನ್ಸಿನಾ ಮೇಡಮ್ ನಿಮ್ಮ ಕಡೆಯಿಂದ ಟೂರ್ ಹೋಗೋದಕ್ಕೆ ಯ ಐ

ಹಾಂ ನಾವು ಒಂದು ಟೆನ್ ಡೇಸ್ ಟ್ರಿಪ್ ಮಾಡಬೇಕು ನಾವು ಮೈಸೂರು ಸೈಡು ನಮಗೆ ಒಂದು ಟೆನ್ ತೌಸೆನ್ನಲ್ಲಿ ಬೇಕಾಗುತ್ತೆ ಇಲ್ಲ ಮೇಡಮ್ ನೈ ಹಾಗಾದರೆ ನೀವು ಹೇಳೋದಾದರೆ ನೀವು ಎಷ್ಟು ಹೇಳ್ತೀರಾ ಆದರೆ ಮೇಡಮ್ ಹದಿನೈದು ಸಾವಿರ ಎಲ್ಲ ಆಗೋಲ್ಲ ಒಂದು ಟ್ವೆಲ್ ತೌಸಂಡ್ ಮಾಡ್ಕೊಳ್ಳಿ ಇಲ್ಲ ಮೇಡಮ್ ತುಂಬ ಜಾಸ್ತಿ ಆಯಿತು ಹಾಂ ಹಾಗಾದರೆ ಫುಡ್ಡು ಫ ಫುಡ್ ಎಲ್ಲ ಫುಡ್ದು ರೂಮ್ ಎಲ್ಲ ನಿಮ್ಮ ಕಡೆಯಿಂದನೇ ಇರುತ್ತಾ ಹಾಂ ನಾವು ಟೆನ್ ಮೆಂಬರ್ಸ್ ಬರ್ತಾ ಇದ್ದೀವಿ ಹ್ಞೂ ಆಯಿತು ಮೇಡಮ್ ಬುಕ್ ಮಾಡ್ಕೊಬಿಡಿ ನಾವು ನಾಳೆನೇ ಬರ್ತೀವಿ ನಾವು ಟ್ವೆಂಟಿ ನೈನಿಂದ ನೈನ್ ವರ್ಗು ಹಾಂ ಓಕೆ